ಕ್ಯಾಬ್ ಡ್ರೈವರ್ ಅವರಾ ಮಾತಾಡ್ತಾ ಇರೋದು ನಾನು ಹರ್ಷಿತಾ ಅಂತ ನಮ್ಮದು ಚಳ್ಳಕೆರೆ ನಾವು ಹೊರಗಡೆ ಹೋಗಬೇಕಿತ್ತು ಟೂರ್ಗೆ ಕ್ಯಾಬ್ ಬುಕ್ ಮಾಡಬೇಕಿತ್ತು ನಾವು ನಾಲ್ಕು ಜನ ಇದ್ದೇವೆ ಮತ್ತು ಇದು ದುರ್ಗಕ್ಕೆ ಹೋಗಬೇಕು ಅದು ಸ್ಥಳ ಯಾವುದು ಅಂದರೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಹಾಗಾಗಿ ನೀವು ಎಷ್ಟೊತ್ತಾಗತ್ತೆ ಬರೋದು ಅದು ಟೂರಿಸ್ಟ್ ಟೂರಿಸ್ಟ್ ಇದು ಕಾರಾ ಏನು ಕ್ಯಾಬಾ ನಾಲ್ಕು ಜನ ಇದ್ದೀವಿ ಕ್ಯಾಬ್ ಆದರೆ ಸರಿ ಹೋಗುತ್ತನ್ನಿಸುತ್ತೆ ಹಾಂ ಇದು ಅಮೌಂಟ್ ಎಷ್ಟು ಹೌದಾ ಒಂದು ದಿನ ಅಲ್ವಾ ಅಷ್ಟೊಂದು ಏನಕ್ಕೆ ಊಟಾನೂ ನೀವೇ ಇದು ಮಾಡ್ತೀರಾ ಊಟಾನೂ ನೀವೇ ಇದು ಮಾಡ್ತೀರಾ ಅಂದೆ ಹೌದಾ ಎಷ್ಟೊತ್ತಿಗೆ ಬರ್ತೀರ ಎಷ್ಟೊತ್ತಾಗುತ್ತೆ ಅಂದರೆ ನಾಳೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಇಲ್ಲಿ ಇರಬೇಕು ನೀವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಒಳಗೆ ಹೋದರೆ ನಡೆಯುತ್ತೆ ಅಲ್ಲಿ ಯಾಕೆಂದರೆ ತುಂಬ ಬಿಸಿಲಿದೆ ಅಲ್ವಾ ಸ್ವಲ್ಪ ಬಿಸಿಲು ಬರೋಕ್ಕಿಂತ ಮುಂಚೆ ಹೋದರೆ ಬೆಸ್ಟಿರತ್ತೆ ಹಾಗಾಗಿ ಈಗಲೇ ಏನಾದರೂ ದುಡ್ಡು ಅಮೌಂಟನ್ನು ಕ್ರೆಡಿಟ್ ಮಾಡಬೇಕಾ ಕೊಡಬೇಕಾ ಅಥವಾ ಎಲ್ಲತೋರಿಸ್ಕೊಂಡು ಬಂದ ಮೇಲೆ ಕೊಡಬೇಕಾ ಈಗ ಅಡ್ವಾನ್ಸ್ ಏನಾದರೂ ಕೊಡಬೇಕಾ ಹೌದಾ ಪೆಟ್ರೋಲ್ ಡೀಸೆಲ್ಗೆಲ್ಲ ಇದೆಯಾ ಹಾಂ ಸರಿ ಆಯಿತು ನಾಳೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಇಲ್ಲಿ ನಮ್ಮೂರಲ್ಲಿ ಇರಬೇಕು ಚಿತ್ರ ಚಳ್ಳಕೆರೆ ಹತ್ತಿರ ಸರಿ ಆಯಿತು ನಾನು ಕಾಲ್ ಮಾಡ್ತೀನಿ ನಾಳೆ ಬೆಳಗ್ಗೆ ರೆಡಿ ಆದ ಮೇಲೆ ಹ್ಞೂ ಸರಿ ಹಾಂ ಸರಿ ಮ್ಯಾಮ್ ಓಕೆ